ಹಲೋ ಹಾಂ ಹೇಳಿರಿ ಮೇಡಮ್ಮ ಹೌದು ರೀ ನಮ್ದು ಇಲ್ಲೇ ನಮ್ದು ಇದು ಬನಶಂಕ್ರಿ ಬಡಾವಣೆ ರೀ ಇಲ್ಲೇ ಹಾಲಿನ ಅಂಗಡಿ ಐತಿ ಲಕ್ಷ್ಮೀ ಹಾಲಿನ ಅಂಗಡಿ ಬನ್ರಿ ಮೇಡಮ್ಮ ಯಾವ ಹಾಲು ಬೇಕು ರೀ ಆರೋಗ್ಯ ಹಾಲು ರೀ ಹಾಂ ಶುಭಂ ಆರೋಗ್ಯ ಮಾರ್ನಿಂಗ್ ಬೆಳಿಗ್ಗೆ ಏಳು ಗಂಟೆಗೆ ಬಂದುಬಿಡ್ರಿ ಮೇಡಮ್ ಸಿಗ್ತೈತಿ ಎಷ್ಟು ಬೇಕು ರೀ ಮೇಡಮ್ ನಿಮ್ಗೆ ಒಂದು ಲೀಟ್ರ್ದ್ದು ನಮ್ಮ ಕಡೆ ರೀ ಎಲ್ಲ ಅಮೂಲ್ದು ಚೀಸ್ ಪ್ರೊಡಕ್ಟ್ ಮೊಸ್ರು ಬೆಣ್ಣೆ ಆಮೇಲೆ ಇದರ್ದು ಏನಂತೀರಲ್ಲ ಅನ್ ಆರೋಗ್ಯ ಅಮೂಲ್ ಎಲ್ಲ ಪ್ರಾಡಕ್ಟ್ಸ್ ಇದಾವ್ ರೀ ಆರೋಗ್ಯ ರೀ ಮೇಡಮ್ ಹಂಗೇನಿಲ್ರೀ ಒಂದು ಸ್ವಲ್ಪ ಫ್ರಿಜ್ಜಿನಾಗೆ ಇಟ್ಟಿರ್ತೀವಲ್ಲ ಒಂದು ರೂಪಾಯಿ ಅಷ್ಟೇ ಹೆಚ್ಗೆ ಇರ್ತದೆ ಎಲ್ಲ ಕಡೆ ಇದ್ದಷ್ಟೇ ಮೂವತ್ತೈದು ರೂಪಾಯಿ ಮೂವತ್ನಾಲ್ಕು ರೂಪಾಯಿ ಐತೆ ರೀ ಬನ್ರಿ ಮೇಡಮ್ ನಿಮ್ದು ಇಲ್ಲೇ ಏರಿಯಾದಾಗೆ ಬಂದೀರಾ ಹೊಸ್ದಾಗಿ ಬಂದಿರೇನು ರೀ ಮೇಡಮ್ ಹ್ಞೂ ಬನ್ರಿ ಮೇಡಮ್ ಹಂಗಂದ್ರೆ ಕಾಯಂ ಇಲ್ಲೇ ತೊಗೋತಿದ್ದರೆ ಚೊಲೋ ಆಗ್ತೈತಿ ಬೆಳಿಗ್ಗೆ ಏಳು ಗಂಟೆಯಿಂದ ಎಂಟುವರೆ ಒಂಬತ್ತರ ಮಟ್ಟ ಇರ್ತೈತೆ ರೀ ಹಾಂ ಈವ್ನಿಂಗ್ ರೀ ಭಾಳ ಅಲ್ಲ ರೀ ಅಂದ್ರೆ ಹಾಲು ಉಳ್ದಿತ್ತು ಅಂದ್ರೆ ಈವ್ನಿಂಗ್ ಇರ್ತೀವಿ ರೀ ಇಲ್ಲಾಂದ್ರೆ ಇರೋಂಗಿಲ್ರೀ ಮೇಡಮ್ ಹ್ಞೂ ಹ್ಞೂ ರೀ ಮೇಡಮ್ಮ ಹಾಂ ರೀ ಮೇಡಮ್ ಒಂದು ರೂಪಾಯಿ ಚಾರ್ಜ್ ಆಗ್ತೈತೆ ರೀ ಸ್ವಲ್ಪ ಯಾಕಂದ್ರೆ ಉಳ್ದರಷ್ಟೇ ಇಡ್ತೀವಿ ರೀ ಇಲ್ಲಾಂದ್ರೆ ಇಲ್ಲ ಆಲ್ಮೋಸ್ಟ್ ಬೆಳಿಗ್ಗೆ ಬಂದು ಬಿಡಿರಿ ಸೇಮ್ ಆ ಪ್ಯಾಕೇಟಿನ ಮ್ಯಾಲಿನ ರೇಟೇ ಕೊಟ್ಟು ತೊಗೊಂಡು ಹೋಗೋರಂತೆ ಹಾಂ ಇಲ್ಲೇ ನಮ್ದು ಶಾಪ್ ಐತೆ ರೀ ಸಣ್ಣದು ಮನೆ ಕಡೆ ಮುಂದೆ ಲಕ್ಷ್ಮೀ ಮಿಲ್ಕ್ ಡೈರಿ ಅಂತ ಮಾಡೀವಿ ಬನ್ರಿ ಮೇಡಮ್ ಹಾಂ ಮೇಡಮ್ಮ ಇಲ್ಲ ಮ್ಯಾಮ್ ಬನ್ರಿ ಮೇಡಮ್ಮ ಹಾಲು ತೊಗೊಳಿ ಫೋನ್ಪೇ ಗೂಗಲ್ಪೇ ಮಾಡಿರಿ ನಡೀತದೆ ಹಾಂ ಮೇಡಮ್ ತರ್ಟಿ ಫೈವ್ ಮೊಸ್ರು ಚೊಲೋ ಐತೆ ನೋಡಿರಿ ಮೇಡಮ್ಮ ಹುಳಿ ಇರೋಂಗಿಲ್ಲ ಯಾಕಂದ್ರೆ ಅವತ್ತಿಂದು ಅವತ್ತೇ ಪ್ರೊಡಕ್ಟ್ ಇರ್ತಾವಲ್ಲ ಅವತ್ತಿಂದು ಅವತ್ತೇ ಸೇಲ್ ಮಾಡ್ಬಿಡ್ತೇವೆ ಹಾಂ ಬನ್ರಿ ಮೊಸ್ರು ಐತಿ ಬೆಣ್ಣೆ ಐತಿ ಆಮೇಲೆ ಚೀಸ್ ರೀ ಚೀಸು ಐತಿ ಬನ್ರಿ ಮೇಡಮ್ ಬಂದು ತೊಗೊಂಡು ಹೋಗ್ರಿ ಬಾಯ್ ರೀ ಮೇಡಮ್